ನಾವು ಕ್ರೀಡೆಯಲ್ಲಿ ಭಾಗವಹಿಸಿ ನಾವು ಕ್ರೀಡೆಯಲ್ಲಿ ಪ್ರಥಮ ಹಂತದಲ್ಲಿ ಗೆದ್ದರೆ ನಮಗೆ ಬಹುಮಾನ ಚಿನ್ನದ ಪದಕ ಮತ್ತು ಕೊಡ್ತಾರೆ ಪ್ರಶಸ್ತಿ ಪತ್ರ ಕೊಡ್ತಾರೆ ಮತ್ತು ಜಿಲ್ಲಾ ಮಟ್ಟಕ್ಕೂ ಸಹ ಕರದ್ಕೊಂಡು ಹೋಗ್ತಾರೆ ಮೇಷ್ಟ್ರುಗಳು ಅಲ್ಲಿಂದ ಸಹ ಪ್ರಥಮ ಹಂತದಲ್ಲಿ ಗೆದ್ದರೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವಿರುತ್ತೆ ಮತ್ತು ಅಲ್ಲಿಂದ ಮತ್ತೆ ರಾಜ್ಯಮಟ್ಟಕ್ಕೂ ಸಹ ಹೋಗುವ ಸಮಯ ಇರುತ್ತೆ ಅಲ್ಲಿ ಸಹ ಭಾಗವಹಿಸಿ ಗೆದ್ದರೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಇರುತ್ತೆ ನಮ್ಮ ಬದುಕಿನಲ್ಲಿ ಇಷ್ಟೊಂದು ಕ್ರೀಡೆಗೆ ಮಹತ್ವವಿದೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಆಗ ಕ್ರೀಡೆಯನ್ನು ಉತ್ತೇಜಿಸಲು ಸಹಕಾರಿ ಆಗುತ್ತೆ